ನಮ್ಮ ಮನೆ ನಮ್ಮ ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಅಂಗಳದಲ್ಲಿ ಗಿಡವನ್ನು ನೆಟ್ಟಿದ್ದೇವೆ ಅದೊಂದು ತೋಟ ತೋಟದ ರೀತಿಯಲ್ಲಿ ಮಾಡುತ್ತೇವೆ ಯಾಕೆಂದರೆ ಅದರಿಂದ ತಂಪಾಗಿ ಗಾಳಿ ಬರುತ್ತದೆ ಮತ್ತು ಶುದ್ಧವಾದ ಗಾಳಿ ಬರುತ್ತದೆ ಮನೆ ಮನೆಯ ಕಡೆ ಮನೆಯ ಕಡೆ ನನಗೆ ವಿಧ ಹಲವಾರು ಹೂವಿನ ಗಿಡಗಳು ಮತ್ತು ಹಣ್ಣುಗಳು ಹಣ್ಣಿನ ಗಿಡಗಳು ಮತ್ತು ತರಕಾರಿಗಳು ನಮಗೆ ಯಾವ ರೀತಿ ಬೇಕು ಆ ರೀತಿ ಗಿಡಗಳನ್ನು ನೆ ಗಿಡವನ್ನು ಹಾಕಿದ್ದೇವೆ ಅಲ್ಲಿ ಹೂವಿನ ಗಿಡಗಳೆಂದರೆ ಗುಲಾಬಿ ಹೂವು ದುಂಡು ಮಲ್ಲಿಗೆ ಕನಕಾಂಬರಿ ಸೂಜಿ ಮಲ್ಲಿಗೆ ಸೇವಂತಿ ಚೆಂಡು ಹೂವು ಈ ಥರ ಹಲವಾರು ಹೂವಿನ ಹೂವಿನ ಗಿಡಗಳನ್ನು ಹಾಕಿದ್ದೇವೆ ಯಾಕೆ ಮತ್ತು ಕಣಗಲು ಹೂವು ಬಿಳಿ ಬಟ್ಲ ಹೂವು ಈ ಥರ ಇನ್ನೂ ಹಲವಾರು ಗಿಡಗಳು ಇದು ಇದಾವೆ ನಮ್ಮ ಮನೆಯ ಕಡೆ ಮತ್ತು ಯಾಕೆ ಏಕೆಂದರೆ ನಮ್ಮ ದಿನ ಪೂಜೆ ಮಾಡ ಪೂಜೆ ಮಾಡಲು ಹೂವನ್ನು ಬಯಸುತ್ತೆ ಬಳಸುತ್ತೇವೆ ಅದಕ್ಕೆ ಹೂವು ಹೂಗಳನ್ನು ದೇವರಿಗೆ ಏರ್ಸ ದೇವರಿಗೆ ಇಡಲು ಹೂವು ಬೇಕು ಅದಕ್ಕೆ ನಾವು ಹಾಕಿದ್ದೇವೆ ಮತ್ತು ಮನೆಯ ಕಡೆ ಸುಂದರವಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತದೆ ಮನೆಯ ಕಡೆ ಮತ್ತು ಗೆದ್ದಿನ ಗುಲಾಬಿ ಹೂ ಇಟ್ಟು ಇಟ್ಟು ಕೊಳ ಇಟ್ಕೊಂಡು ಹೋಗುತ್ತೇವೆ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಅದಕ್ಕೆ ಹೂವಿನ ಗಿಡವನ್ನು ಬೆಳೆಸುತ್ತೇವೆ ಮತ್ತು ಹಣ್ಣುಗಳು ಹಣ್ಣುಗಳು ಬೆಳೆಸುತ್ತೇವೆ ಯಾಕೆಂದರೆ ಹಣ್ಣು ನಮ್ಮ ಮನೆಯ ಕಡೆ ನಮ್ಮ ಮನೆ ಹತ್ತಿರವೇ ಬೆಳೆಯು ಬೆಳೆಯುತ್ತದೆ ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ನಾವು ಪೌಡ್ರ್ ಹಾಕಿರುವುದಿಲ್ಲ ಬೇರೆ ಕಡೆ ನಾವು ಹೊರಗಡೆ ತರೋಕೆ ಹೋದರೆ ಇವಾಗೆಲ್ಲ ಪುಡಿ ಹಾಕಿ ಬೇಗನೇ ಹಣ್ಣು ಮಾಡುತ್ತಾರೆ ಅದಕ್ಕೆ ನಾವು ಮನೆ ಮನೆಯ ಕಡೆನೇ ಹಣ್ಣುಗಳನ್ನು ಬೆಳೆಸಿ ಅವನ್ನೇ ತಿನ್ನುತ್ತೇವೆ ನಮ್ಮನೆ ಕಡೆ ಪಪ್ಪಾಯ ನೆಲ್ಲಿಕಾಯಿ ಚಿಕ್ಕು ಹಣ್ಣು ಇದೆ ಹಲವಾರು ಹಲವಾರು ರೀತಿಯ ಹಣ್ಣುಗಳು ಗಿಡಗಳು ಇವೆ ಮತ್ತು ಹಲವಾರು ರೀತಿಯ ಹಣ್ಣುಗಳಿವೆ ಮತ್ತೆ ಮನೆಯ ಮನೆಯ ಮನೆಯ ಮೇಲೆ ಟೆರೆಸ್ ಮೇಲೆ ಗಾರ್ಡನ್ಗಳನ್ನು ಬೆಳೆಸಿದ್ದೇವೆ ಅಂದರೆ ಒಂದು ಹೂ ಹೂ ಹೂವು ಹೂವಿನ ಗಿಡ ಒಂದು ಬಕೆ ಬಕೆಟಲ್ಲಿ ಬಟ್ಟಲು ಇಲ್ಲ ಅಂದರೆ ಬಕೆ ಮನೆಯಲ್ಲಿ ಇರುವಂಥ ಬಕೆಟನ್ನ ಬಕೆಟಲ್ಲಿ ಮಣ್ಣು ತುಂಬಿ ಸಣ್ಣ ಸಣ್ಣ ಗಿಡಗಳು ಹೂವಿನ ಗಿಡಗಳು ಮತ್ತು ಅಲೋ ವೆರ ಗಿಡ ಅಲೋ ವೆರ ಗಿಡ ತುಳಸಿ ಗಿಡ ಈ ಥರದ್ದು ನೆಡುತ್ತೇವೆ ತುಳಸಿ ಗಿಡ ಮನೆಯ ಮುಂದೆ ಇಡುತ್ತೇವೆ ಅಲ್ಲಿ ಅದನ್ನು ಇಟ್ಟು ಬೆಳೆಸಿ ದಿನಾಲೂ ಪೂಜೆಯನ್ನು ಮಾಡುತ್ತೇವೆ ಮನೆಯ ಮೇಲೆ ಅಲೋವೆ ಅಲೋವೆರ ಗಿಡ ಹೂವು ಹಣ್ಣು ಹೂವಿನ ಗಿಡ ಮತ್ತೆ ಶೋ ಕೇಶಿ ಶೋ ಕೇಶಿ ಗಿಡ ಈ ಥರ ಹೂವಿಟ್ಟು ಹೂವಿಟ್ಟು ಅದಕ್ಕೆ ಬೆಳೆಸುತ್ತೇವೆ ದಿನಾಲೂ ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಮಧ್ಯಾಹ್ನ ಮಧ್ಯಾಹ್ನ ಮತ್ತು ಸಾಯಂಕಾಲ ಮೂರು ಮೂರು ಹೊತ್ತು ನೀರು ಹಾಕುತ್ತೇವೆ ಯಾಕೆಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತದೆ ಅದು ಲಿಮಿಟಾಗಿ ನೀರು ಹಾಕಬೇಕು ತುಂಬ ಜಾಸ್ತಿ ಹಾಕಿದರೆ ಅದು ಗಿಡ ಅಲ್ಲೇ ಒಣಗಿ ಹೋಗುತ್ತದೆ ನೀರು ಜಾಸ್ತಿ ಆಯ್ತೆಂದರೆ ನೀರು ಜಾಸ್ತಿ ನೀರು ಹಾಕಲಿಲ್ಲ ಅಂದರೂ ಕೂಡ ಅದು ಒಣಗುತ್ತದೆ ಅದಕ್ಕೆ ನಾವು ಜಾಸ್ತಿ ನೀರು ಹಾಕಿ ಸ್ವಲ್ಪ ಮೀಡಿಯಮ್ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಅದನ್ನ ಬೆಳೆಸುತ್ತೇವೆ ತುಂಬ ಚೆನ್ನಾಗಾಗುತ್ತದೆ ಮತ್ತು ಮನೆಯ ಕಡೆ ಗಿಡ ಆ ಥರ ಹೂವು ಗಿಡಗಳನ್ನ ಬೆಳೆಸುವುದರಿಂದ ಮನೆಯ ಸುತ್ತ ತಂಪಾಗಿರುತ್ತದೆ ಮತ್ತು ಸುಂದರವಾಗಿ ಗಾಳಿ ಗಾಳಿ ಬಿಡುತ್ತದೆ ನೆರಳು ನೀಡುತ್ತದೆ ಅದಕ್ಕೆ ನಾವು ಮನೆ ಹತ್ತಿರ ಗಿಡಗಳನ್ನು ಬೆಳೆಸಿದ್ದೇವೆ ಮತ್ತು ನಮಗೆ ಏನೇ ಸಡನ್ಲಿ ಬೇಕಾದರೂ ಕೂಡ ಅಲ್ಲೇ ಇರುತ್ತದೆ ತಗೊಳ್ತೀವಿ ತೆಂಗಿನ ಕು ತೆಂಗಿನ ಕಾಯಿ ತೆಂಗಿನ ಗಿಡ ಕೂಡ ಬೆಳೆಸಿದ್ದೇವೆ ಯಾಕೆಂದರೆ ಈಗ ಹೊರಗಡೆ ತರೋಕ್ಕೂ ಹೊರಗಡೆ ತರೋಕ್ಕೋದರೆ ದುಬಾರಿ ಮತ್ತು ಜಲ್ದಿ ಎಲ್ಲೂ ಸಿಗುವುದಿಲ್ಲ ಎಳನೀರು ಅದಕ್ಕೆ ಮನೆ ಕಡೆಯೇ ಹಾಕಿದ್ದೀವಿ ನಮಗೆ ಬೇಕಾ ನಮಗೆ ಬೇಕಾದ ಕೂಡಲೇ ಓ ಬೇಕಾದ ಕೂಡಲೇ ಹರ್ಕೊಂಡು ಕುಡಿಯಲಿಕ್ಕೆ ಕುಡಿಯೋದಕ್ಕೆ ಬರುತ್ತದೆ ಮತ್ತೆ ಪೂಜೆಗೆ ಕಾಯಿ ಒಡೆಯೋಕೆ ಬೇಕೆಂದರೆ ಅದನ್ನ ಅದೇ ಅದ ಅದರಲ್ಲೇ ಇರುವಂಥ ಗಿಡ ಒಂದು ಕಾಯಿ ಹರ್ಕೊಂಡು ಪೂಜೆಗೆ ಹೊಡಿತೀವಿ ಮತ್ತು ಗುಡಿಗೆ ಒಯ್ ಹೊಡಿತೀವಿ ಒಯ್ತೀವಿ ಅದಕ್ಕೆ ತುಂಬ ಉಪಯೋಗವಿದೆ ಗಿಡ ನಮಗೆ ಒಂದು ಅದನ್ನ ಆ ಆ ಗಿಡದಿಂದ ಕೂಡ ಒಂದು ನೆರ್ಳು ಹಾಗೂ ನೆರಳು ಜಾಸ್ತಿ ಆಗುತ್ತದೆ ಗಾಳಿ ಬರುತ್ತದೆ ಜ್ವರ ಯಾರಿದರೂ ಹುಷಾರು ಮನೆಯಲ್ಲಿ ಹುಷಾರಿಲ್ಲ ಅಂದರೆ ಅದು ಹೊರಗಡೆ ಹೋಗೋಕ್ಕಿಂತ ಮನೆಯಲ್ಲೇ ಇರುವಂತಹ ಎಳನೀರನ್ನ ಕುಡಿ ಕುಡಿ ಕುಡಿಯಲು ಬೆ ಒಳ್ಳೆಯದು ಮತ್ತು ಆ ಗಾರ್ಡನ್ ಕಡೆ ಹೋಗಿ ನಾವು ಏನಾದರೂ ಫಂಕ್ಷನ್ ಇದ್ದಾಗ ಫಂಕ್ಷನ್ ಇದ್ದಾಗ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿ ಹೋಗಿ ಫೋಟೋ ತಗೊಳ್ತೀವಿ ಮನೆಯ ಮನೆಯವರೆಲ್ರು ಹೋಗಿ ಚೆನ್ನಾಗಿ ಫೋಟೋ ತಗೊಳ್ತೀವಿ ಯಾಕೆಂದರೆ ಅವತ್ತು ನಾವು ತುಂಬ ನೀಟಾಗಿರುತ್ತೆ ಮತ್ತು ಗಾರ್ಡನ್ ಕಡೆ ಹೋದಾಗ ತುಂಬ ಸುಂದರವಾಗಿರುತ್ತದೆ ಹಚ್ಚ ಹಸಿರು ಎಲ್ಲಿ ಇರುತ್ತದೆ ಹಚ್ಚ ಹಸಿರು ನೀರು ಹಸಿರು ಎಲೆ ಇರುತ್ತವಲ್ಲ ಅದಕ್ಕೆ ಅದ್ರ ಕಡೆ ಫೋಟ ಫೋಟೋ ಚೆನ್ನಾಗಿ ಬರುತ್ತದೆ ಅದಕ್ಕೆ ನಾವಲ್ಲಿ ನಾವು ತೋಟದ ಕಡೆ ಅಂದರೆ ಗಾರ್ಡನ್ ಕಡೆ ಹೋಗಿ ಫೋಟೋ ತಗೊಳ್ತೀವಿ ಆ ಗಿಡ ಯಾವ್ದಾದ್ರೂ ಗಿಡ ಇರ್ತವೆ ಹಣ್ಣಿನ ಗಿಡ ಅಲ್ಲಿ ಹೂವಿನ ಗಿಡದ ಕಡೆ ಹೂವಿನ ಗಿಡದ ಕಡೆ ಹೋಗಿ ಜಾಸ್ತಿ ಫೋಟೋ ತಗೊಳ್ತೀವಿ ಯಾಕೆಂದರೆ ಹೂವು ಕೂಡ ಇರುತ್ತವೆ ಅದರಲ್ಲಿ ಹೂವು ಕೂಡ ಚೆನ್ನಾಗಿ ಬರುತ್ತವೆ ಅಲ್ಲಿ ಹೋಗಿ ಫೋಟೋ ತಗೊಳ್ತೀವಿ ಮತ್ತು ಫೋಟೋ ತಗೊಂಡ್ವಿ ಫೋಟೋ ಅದು ತೋಟ ಮಾಡೋದರಿಂದ ತುಂಬ ಉಪಯೋಗ ಯಾಕೆಂದರೆ ಯಾವುದೇ ರೀತಿ ನಮ್ಗೆ ಏನೇ ಕಾಯಿ ಪಲ್ಲೆ ಕಾಯಿ ಪಲ್ಲೆ ಇಲ್ಲ ಅಂದ್ರೂ ಕೂಡ ಅಲ್ಲಲ್ಲಿ ನಮ್ಮನೆ ಕಡೆ ಜಾಗ ಇದ್ದರೆ ಜಾಗ ಇದೆ ಅಲ್ಲ ತುಂಬ ವೇಸ್ಟ್ ಆಗುತ್ತೆ ತುಂಬ ಸುಳ ತುಂಬ ವೇಸ್ಟ್ ಆಗುತ್ತೆ ಅದಕ್ಕೆ ನಾವು ಅದನ್ನು ಅಲ್ಲಿ ಹಾಕಿದರೆ ನಮಗೂ ಉಪಯೋಗ ಆಗುತ್ತೆ ನಾವು ನಾವೇ ಬೆಳೆದು ನಾವೇ ನಾವೇ ತಿನ್ನಲು ಉಪಯೋಗವಿರುತ್ತೆ ಈಗ ಎಷ್ಟೋ ಜನ ಮನೆಯ ಮೇಲೆ ಕೂಡ ಗಾರ್ಡನ್ನು ಬೆಳೆಸ್ತಾ ಬೆಳೆಸಿ ಗಾರ್ಡನ್ ಮಾಡಿ ಮನೆಯ ಮೇಲೆ ಕಾಯಿ ಪಲ್ಲೆ ಎಲ್ಲ ಹಾಕಿ ಕಾಯಿ ಪಲ್ಲೆಗಳನ್ನ ಹಾಕಿರ್ತಾರೆ ಹೂವಿನ ಗಿಡಗಳು ಮನೆಯ ಮುಂದೆ ಜಾಗ ಇಲ್ಲ ಅಂದರೆ ಮೇಲೆ ಕೂಡ ಹಾಕಿ ಬೆಳೆಸುತ್ತಾರೆ ಯಾಕೆಂದರೆ ಅಲ್ಲಿ ಬೆಳೆಯಲು ತುಂಬ ಇಷ್ಟಪಡುತ್ತಾರೆ ಅದು ಬೆಳೆಯಲು ತುಂಬ ಇಷ್ಟ ಆಗುತ್ತದೆ ಯಾಕೆಂದರೆ ನಮ್ಮನೆಯ ಮುಂದೆ ಇದೇ ರೀತಿ ಇದ್ದರೆ ತುಂಬ ಚನ್ ಚೆನ್ನಾಗಿ ಸುಂದರವಾಗಿ ಚೆನ್ನಾಗಿ ಕಾಣುತ್ತದೆ ಮನೆಯ ಕಡೆ ನಾವು ಚೆನ್ನಾಗಿ ಫೋಟೋ ತಗೊಳ್ಬೇಕು ಆ ಥರ ಅನ್ನಿಸುತ್ತೆ ಅದಕ್ಕೆ ಆ ಥರ ಎಲ್ಲ ಬೆಳೆಸಿದ್ದೀವಿ ಮತ್ತು ತುಳಸಿ ಬೆಳ್ಸಿದ ತುಳಸಿ ಕಾಮ ಕಸ್ತೂರಿ ಈ ಥರ ಗ್ ಈ ಥರ ಗಿಡಗಳನ್ನು ಬೆಳೆಸಿದ್ದಿವಿ ಯಾಕೆಂದರೆ ನೆಗಡಿ ಆದಾಗ ಈ ಥರ ತುಳಸಿ ಇರ್ಬೋದು ಕಾಮ ಕಸ್ತೂರಿ ಇರ್ಬೋದು ಈ ಒಂದು ಎರಡು ಎಲೆಗಳನ್ನು ದಿನ ಬೆಳಗ್ಗೆ ಎದ್ದ ತಕ್ಷಣ ತಿಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಲ್ವ ಅದಕ್ಕೆ ಮನೆಯ ಮುಂದೆ ಜಾಗ ಇಲ್ಲ ಅಂದ್ರೂ ಕೂಡ ಮನೆಯ ಮೇಲೆ ಟೆರೆಸ್ ಮೇಲೆ ಕೂಡ ಒಂದು ಮು ಮನೆಯ ಟೆರೆಸ್ ಮೇಲೆ ಕೂಡ ಬೆಳೆಸಿ ಬೆಳೆಸ್ತೀವಿ ಬೆಳೆಸಿದ್ದೀವಿ ನಮ್ಮನೆಯ ಕಡೆ ತುಂಬ ಜಾಗ ಇದೆ ಹಾಗಾಗಿ ನಾವು ತುಂಬ ಹೂವುಗಳು ಹಣ್ಣು ಗಿಡದ ಹೂವು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಈ ಥರ ತುಳಸಿ ಕಾಮ ಕಸ್ತೂರಿ ಮತ್ತು ಅಮೃತ ಬಳ್ಳಿ ಈ ಥರ ಗಿಡಗಳನ್ನ ಹಾಕಿ ಬೆಳೆಸಿದ್ದೀವಿ ಯಾಕೆಂದರೆ ಯಾಕೆಂದರೆ ನಾವು ಏನೇ ಹೂವು ಬೇಕೆಂದರೆ ಏನೇ ಫಂಕ್ಷನ್ಗೆ ಬೇಕಾದರೂ ಹೂವು ತರೋಕೆ ಬೇರೆಯೋರ ಕಡೆ ಹೋಗ್ಬೇಕು ಇಲ್ಲ ಹೊರಗಡೆ ಎಲ್ಲ ಬೇರೆ ಕಡೆ ಹೋಗಿ ಹೊರಗಡೆ ಹೋಗ್ಬೇಕಾದ್ರೆ ಬೇರೆ ಎಲ್ಲರ ಮನೆ ಕಡೆ ಹೋಗಬೇಕಾಗುತ್ತೆ ಅವಾಗ ನಾವು ಬೇಕಾದಾಗ ಸಿಗುವುದಿಲ್ಲ ಅದಕ್ಕೆ ನಮಗೆ ಬೇಕಾದಾಗ ಇರ್ತವೆ ಅಂತ ನಮ್ಮನೆ ಮುಂದೆ ನಾವು ಹಾಕೊಂಡೀವಿ ನಮ್ಮನೆ ಮುಂದೆ ನಾವು ಬೆಳ್ಸಿದ್ದೀವಿ ಗಿಡನ ಆ ಗಿಡ ಬೆಳೆಸೋದ್ರಿಂದ ತುಂಬ ಉಪಯೋಗ ದೇವರಿಗೆ ಹೂವು ಏರಿಸ್ತೀವಿ ನಮ್ಗೆ ನಮಗೂ ಕೂಡ ಹೂವು ಸಿಗುತ್ತವೆ ದಿನ ಒಂದು ಕನಕಾಂಬ್ರಿ ಹೂವು ಮಲ್ಲಿಗೆ ಹೂವು ಗುಲಾಬಿ ಹೂವು ನಮಗೂ ಅದನ್ನು ಇಟ್ಕೊಳ್ಳಲು ಸಿಗು ಸಿಗುತ್ತದೆ ದಿನ ನಾವೇನು ಮಾರ್ಕೆಟಿಗೆ ಹೋಗಿ ತರಬೇಕಂತೇನಿಲ್ಲ ಮನೆ ಮುಂದೇನೆ ಬೆಳೆದ ಬೆಳೆ ಬೆಳೆದಿದ್ದ ಮನೆ ಮುಂದೆಯೇ ಬೆಳೆದಿದೆ ಅದನ್ನು ಕಟ್ಟಿ ಇಟ್ಕೊಳ್ತೀವಿ ಮತ್ತು ಚೆಂಡು ಹೂವು ಹಾಕಿರ್ತೀವಿ ಈಗ ಚೆಂಡು ಹೂವು ಜಾಸ್ತಿ ಚೆಂಡು ಹೂವಿನಿಂದ ಹಾರ ಮಾಡಿ ದೇವರಿಗೆ ಹಾರ ಹಾಕ್ತೀವಿ ಅಮವಾಸ್ಯೆಗೊಮ್ಮೆ ಹಾರ ಹಾಕಿ ಅಮವಾಸ್ಯೆ ಬಂತೆಂದರೆ ಚೆಂಡು ಹೂವಿನಿಂದ ಹಾರ ಮಾಡಿ ದೇವರಿಗೆ ಹಾಕ್ತೀವಿ ಬಾಗ್ಲು ಬಾಗಿಲಿಗೆ ತೋರಣ ಕಟ್ತೀವಿ ಹಬ್ಬ ದಿ ಹಬ್ಬ ಹಬ್ಬದಿಂದ ಹಬ್ಬ ಇದ್ದಾಗ ಈ ಥರ ಮಾಡುವುದರಿಂದ ಮನೆ ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತು ನಾವು ಈ ಥರ ಹೂವುಗಳಿಂದ ಡೆಕೋರೇಷನ್ ಮಾಡಿದರೆ ಮನೆ ಕೂಡ ಚೆನ್ನಾಗಿ ಕಾಣುತ್ತೆ ಮನೆ ಕಡೆ ಇದ್ದಾವೆ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುಂದರ ಗಾಳಿ ಮತ್ತು ಎಲ್ಲರೂ ನಮ್ಮನೆಯ ಕಡೆ ಬಂದು ಕೂಡ ಕೂಡಲು ಇಷ್ಟಪಡ್ತಾರೆ ಯಾಕೆಂದರೆ ತಂಪಿದೆ ಬೇಸಿಗೆಗಾಲ್ದಲ್ಲಿ ತುಂಬ ಬಿಸಿಲಿರುವುದ್ರಿಂದ ಗಿಡದ ತಂಪು ಕೇಳ್ತಾರೆ ಅದಕ್ಕೆ ಈ ಥರ ಗಿಡ ಎಲ್ಲಿರ್ತದೆ ಜಾಸ್ತಿ ಅಲ್ಲಿ ಹೋಗಿ ಕೂರ್ತಾರೆ ಅದು ತುಂಬ ಇಷ್ಟಪಡ್ತಾರೆ ತಂಪಿರುತ್ತೆ ನೆರ್ಳಿರುತ್ತೆ ತಣ್ಣನೆ ಗಾಳಿ ಬರುತ್ತದೆ ಅದಕ್ಕೆ ನಾವು ಮನೆಗಳ ಮನೆಯ ಕಡೆ ಮತ್ತೆ ಮತ್ತು ಟೆರೆಸ್ ಮೇಲೆ ಗಿಡವನ್ನು ನೆಟ್ಟಿದ್ದೆ ಹಚ್ಚಿದ್ದೇವೆ ನಾವಷ್ಟೇ ಅಲ್ಲ ನಮ್ಮ ಮನೆಯ ಕಡೆ ಅವರು ಕೂಡ ಅಲ್ಲೇ ಬಂದು ಕೂರ್ತಾರೆ ಯಾಕೆಂದರೆ ತಂಪಿದೆ ಗಾ ಚೆನ್ನಾಗಿ ಗಾಳಿ ಬರುತ್ತದೆ ಅದಕ್ಕೆ ಕೂರ್ತೀವಿ ಮತ್ತು ಹೂವು ಬೇಕಾದರೆ ಹೂವು ಹರ್ಕೊಂಡು ಹೋಗೋಕೆ ಬರ್ತಾರೆ ಹಣ್ಣು ಬೇಕಾದರೆ ಹಣ್ಣು ಕಿತ್ತುಕೊಳ್ ಹಣ್ಣು ಕಿತ್ಕೊಂಡು ಹೋಗ್ತಾರೆ ಹೋಗಿ

ಒಂದು ಜಾಗ ನಮ್ಮ ನಮ್ಮನೆಲಿ ನಮ್ಮನೆ ಮುಂದೆ ಎಷ್ಟೇ ಜಾಗ ಇದ್ದರು ನಾವು ಹೂವಿನ ಗಿಡ ಮತ್ತು ಹಣ್ಣಿನ ಗಿಡವೇ ಬೆಳೆಸಿದ್ದೀವಿ ಹೂವಿನ ಗಿಡ ಹಣ್ಣಿನ ಗಿಡ ತೆಂಗಿನ ಕಾಯಿ ಗಿಡ ತುಳಸಿ ಕನಕಾಮ್ ಇದು ತುಳಸಿ ಗಿಡ ಕಾಮ ಕಸ್ತೂರಿ ಗಿಡ ಇವನ್ನು ಕೂಡ ಬೆಳೆಸಿದ್ದೀವಿ ಅಮೃತ ಬಳ್ಳಿ ಕೂಡ ಬೆಳೆಸ್ದೆ ಅಮೃತ ಬಳ್ಳಿಯನ್ನು ದಿನ ಬೆಳಗ್ಗೆ ಒಂದು ಟೈಮ್ ಸೇವಿಸ್ಬೇಕು ಯಾಕೆಂದರೆ ಇದು ಒಳ್ಳೆಯದು ದೇಹಕ್ಕೆ ಮತ್ತು ತುಳಸಿ ಕೂಡ ಅಷ್ಟೇ ಒಳ್ಳೆಯದು ಕಾಮ ಕಸ್ತೂರಿ ಒಳ್ಳೆಯದು ಇವನ್ನು ಬೆಳಗ್ಗೆ ಸೇವಿಸುವುದರಿಂದ ನಮಗೆ ಒಳ್ಳೆಯದು ಒಳ್ಳೆ ಒಳ್ಳೆಯ ದೇಹ ಒಳ್ಳೆ ಹಾಗೂ ಒಳ್ಳೆಯದಾಗು ಒಳ್ಳೆಯದು ಕೂಡ ಮತ್ತೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಯಾವುದೇ ರೀತಿ ನೆಗಡಿ ಕೆಮ್ಮು ಯಾವುದು ಬರೋದಿಲ್ಲ ಬಂದರು ಕೂಡ ಐದು ದಿವಸ ತುಳಸಿ ಅಥವಾ ಕಾಮ ಕಸ್ತೂರಿ ತಿನ್ನುವುದ್ರಿಂದ ಅದು ಬೇಗ ಸರಿ ಹೋಗ್ತದೆ ಹೂವಿನ ಹೂವಿವ ಹೂವು ಹೂವು ಹೂವಿನಿಂದ ಕೂಡ ತುಂಬ ಹೂವು ಕೂಡ ತುಂಬ ಸುಲಭವಾಗಿ ಸಿಗುತ್ತವೆ ಎಲ್ಲಿ ನಾವು ಹೋಗಬೇಕಾಗಿಲ್ಲ ಎಲ್ಲಿ ಹೋಗಿ ತರಬೇಕಾಗಿಲ್ಲ ನಮ್ಮನೆ ಹತ್ರ ಬೆಳೆದಂಥ ಹೂವನ್ನೇ ನಾವು ಇಟ್ಕೊಳ್ಬೋದು ದೇವ್ರಿಗೆ ಏರಿಸ್ಬೋದು ಬೇಕಾದರೆ ನಾವು ಅವೇ ಹೂವನ್ನು ನಾವು ಬೇರೆಯವರಿಗೆ ಕೊಟ್ಟು ಕೊಡ್ಬೋದು ನನಗೆ ಹೂವು ಅಂದರೆ ತುಂಬ ಇಷ್ಟ ಮತ್ತು ಈ ಥರ ಗಿಡಗಳನ್ನು ಮನೆ ಹತ್ರ ಗಿಡಗಳನ್ನ ಬೆಳೆಸಲು ತುಂಬ ಇಷ್ಟ ಅದಕ್ಕೆ ನಾವು ಅದಕ್ಕೆ ಈ ಥರ ಹೂವಿನ ಗಿಡ ಹಣ್ಣಿನ ಗಿಡ ಈ ಥರ ಗಿಡ ಮೂಲಿಕೆಗಳು ಮತ್ತು ಕಾಮ ಕಸ್ತೂರಿ ಈ ಥರ ಗಿಡಗಳನ್ನು ನಾವು ಮನೆ ಮುಂದೆ ಬೆಳೆದಿದ್ದೇವೆ ಅಲವೇರಗಳು ತುಂಬ ಒಳ್ಳೆಯದು ಅದನ್ನು ಕೂಡ ಸೇವನೆ ಅದು ಸೇವನೆ ಮಾಡ್ತಿದ್ದರು ಇವಾಗ ಬಟ್ ಮ್ ಇವಾಗ ಮಾಡೋಲ್ಲ ಆದರೆ ಮುಖಕ್ಕೆ ಹಚ್ತಾರೆ ಅದು ಹಚ್ಚುವುದ್ರಿಂದ ಮುಖದ ಮೇಲೆಲ್ಲ ಪಿಂಪಲ್ಲೆಲ್ಲ ಹೋಗ್ತವು ಅದಕ್ಕೆ ಅದನ್ನು ಮನೆ ಕಡೆಯೇ ಬೆಳೆಸಿದ್ದೀವಿ ಇವಾಗೆಲ್ಲ ಜಾಸ್ತಿ ಪಿಂಪಲ್ಸು ಧೂಳಿಂದ ಪಿಂಪಲ್ಸ್ ಆಗ್ತವು ಅದಕ್ಕೆ ಅದು ಏನು ಡ್ಯಾಂಡ್ರಫ್ ಆಗಬಾರ್ದು ಅಂತಲೇ ಮನೆಯಲ್ಲೇ ಬೆಳೆಸಿ ಅದು ಅದನ್ನು ನಾವು ಹಚ್ತೀವಿ ಈ ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಮತ್ತು ಎಲ್ಲಿ ಹೋಗಲು ಹಾಗೂ ಎಲ್ಲಿ ಹೋಗುವುದಿಲ್ಲ ನಮ್ಮನೆ ಕಡೆ ಬೆಳೆದಿದ್ದೆ ನಾವು ತಗೊಳ್ತೀವಿ ಮತ್ತು ಇಟ್ಕೊಂತಿ ಹೂಗಳನ್ನು ಇಟ್ಕೊಳ್ತೀವಿ ತರಕಾರಿಗಳನ್ನು ಕೂಡ ನಮ್ಮನೆ ಹತ್ರನೇ ಹಾಕ್ತೀವಿ ನಾವು ಬೇಕಾದ ನಮಗೆ ಬೇಕಾದ ಅಂದರಲ್ಲೇ ಹೋಗಿ ಕಿತ್ಕೊಂಡು ಬರೋಕೆ ಬರ್ತವೆ ಯಾಕೆಂದರೆ ನಾವು ಎಲ್ಲಿ ಬೇರೆ ಇಲ್ಲ ಅಂದರೆ ಹೋಗಿ ತರಬೇಕಾಗುತ್ತೆ ಅದೇನು ಪ್ರಾಬ್ಲಮಿಲ್ಲ ಮನೆಯಲ್ಲಿ ಜಾ ಮನೆ ಕಡೆ ಜಾಗ ಇದು ಮನೆಯ ಅಂಗಳದಲ್ಲಿ ಜಾಗ ಇದೆಯಲ ತುಂಬ ಜಾಗ ಇರುವುದರಿಂದ ಎಲ್ಲ ಥರ ಕಾಯಿ ಪಲ್ಲೆ ಮೆಣಸಿನ್ಕಾಯಿ ಟೊಮಟೊ ಬದ್ನೆಕಾಯಿ ಉಳ್ಳಾಗಡ್ಡಿ ಈ ಥರ ಕಾಯಿ ಪಲ್ಲೆ ಕೂಡ ಹಾಕಿದ್ದೀವಿ ನಮಗೆ ತುಂಬ ಉಪಯೋಗವಾಗಿದೆ